ನಾನು ಅಡುಗೆ ಮಾಡುವಾಗ ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಸಮಯವನ್ನು ಕಳೆಯಲು ಬಯಸುತ್ತೇನೆ ನಾನು ಸಂಕೀರ್ಣತೆ ಮತ್ತು ವಿಧಾನ ತಿಳಿಯದೆ ಮಾಡಿದ ಖಾದ್ಯವೆಂದರೆ ಚಕ್ಕುಲಿ ಮಾಡುವುದು ನನಗೆ ಮೊದಲು ಅದನ್ನು ಯಾವ ರೀತಿ ಮಾಡಬೇಕೆಂದು ನನಗೆ ತಿಳಿದಿರಲಿಲ್ಲ ನನ್ನ ತಾಯಿಗೆ ಕರೆಮಾಡಿ ಕೇಳಿ ಅದರ ವಿಧಾನವನ್ನು ತಿಳಿದುಕೊಂಡೆನು ನಂತರ ಬೇಕಾದ ಎಲ್ಲ ಪದಾರ್ಥಗಳನ್ನು ಸಿದ್ಧ ಮಾಡಿಕೊಂಡು ಮಾಡಲು ಪ್ರಾರಂಭಿಸಿದೆನು ಅದನ್ನು ಪ್ರಾರಂಭಿಸಿದ ನಂತರ ಹಿಟ್ಟನ್ನು ಕಲಸಿ ಅದಕ್ಕೆ ಬೇಕಾದ ಎಲ್ಲ ಪದಾರ್ಥಗಳನ್ನು ಹಾಕಿ ಚಕ್ಕುಲಿಯನ್ನು ಒತ್ತಿ ಎಣ್ಣೆಯಲ್ಲಿ ಹಾಕಿದೆ ಆದರೆ ಅದರ ಸರಿಯಾದ ವಿಧಾನವಿಲ್ಲದೆ ಎಣ್ಣೆ ಪೂರ್ತಿ ಹಾಳಾಯ್ತು ಮತ್ತು ಹಿಟ್ಟು ಕೂಡ ಹಾಳಾಯ್ತು ಅದನ್ನು ತಿನ್ನಲೆಂದು ಕಾದು ಕುಳಿತಿದ್ದ ಮನೆಯವರೆಲ್ಲರಿಗೂ ಇದರಿಂದ ಸ್ವಲ್ಪ ಬೇಸರವಾಯಿತು